ಭಾರತ ಭಾರತ ಅದರಲ್ಲಿ ನಮ್ಮ ಕರ್ನಾಟಕ ಶಿಲೆಗಳ ತವರೂರು ಇಲ್ಲಿ ನೋಡಬೇಕಾದ ಸ್ಥಳಗಳು ಒಂದು ಎರಡಲ್ಲ ಬೇಕಾದಷ್ಟಿದ್ದಾವೆ ಅದರಲ್ಲಿ ನಾವು ನೊಡಲೇಬೇಕಾದ ಸ್ಥಳ ಎಂದರೆ ಮೊದಲನೆದಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ರೆ ಏನೋ ಒಂಥರ ಮೈಯ್ಯಲ್ಲಿ ರೋಮಾಂಚನ ಹಾಗಾಗಿ ನಾವು ವರ್ಷಕ್ಕೊಂದ್ಸಲನಾದ್ರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನೋಡಿ ಸಂತೋಷ ಪಡುವಂಥ ಒಂದು ಇದು ಅಭ್ಯಾಸ ಇದೆ ಹಾಗು ಅಲ್ಲೇ ಪಕ್ಕದಲ್ಲಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಗೆ ಅಂದರೆ ಯಾರೂ ಬೇಡ ಅಂದ್ರೂ ಕೆಲವೊಬ್ರು ಹೋಗಲೇಬೇಕಾದ ಪರಿಸ್ಥಿತಿ ಯಾಕೆಂದ್ರೆ ಕೆಲವೊಬ್ರಿಗೆ ಒಂದೊಂದು ಥರ ದೋಷ ಇರುತ್ತೆ ಆ ದೋಷ ನಿವಾರಣೆ ಮಾಡೋಕ್ಕಾದ್ರೂ ನೋಡಲೇಬೇಕಾದ ಸ್ಥಳ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಪರಿಹಾರ ನಾಗ ನಾಗದೋಷ ಈ ನಾಗ ಸರ್ಪ ಏನು ಸಂಬಂಧಪಟ್ಟಂತೆ ಏನಿದ್ದಾವೋ ಎಲ್ಲ ಪರಿಹಾರ ಮಾಡ್ಕೊಬೇಕೆಂದ್ರೆ ಅಲ್ಲಿಗೆ ಹೋಗ್ಲೇಬೇಕು ಹಾಗಾಗಿ ನೋಡ್ಲೇಬೇಕಾದ ಸ್ಥಳ ಅದು ನಂತರ ವಿದ್ಯಾಭ್ಯಾಸದಲ್ಲಿ ಅಡಿಪಾಯ ಅಂತಾರಲ್ಲ ಫೌಂಡೇಶನ್ ಅದನ್ನು ಮಾಡ್ಬೇಕಂದ್ರೆ ಹೊಗ್ಲೇಬೇಕಾದ ನೋಡ್ಲೆಬೇಕಾದ ಸ್ಥಳ ಅಂದರೆ ಶೃಂಗೇರಿ ಶೃಂಗೇರಿ ಶಾರದಮ್ಮನತ್ರ ಅಕ್ಷರಾಭ್ಯಾಸ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲಿ ಆ ಅಕ್ಷರಾಭ್ಯಾಸ ಮಾಡೋದ್ರಿಂದ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತೆ ಕೊನೆವರೆಗೂ ಅನ್ನೋ ನಂಬಿಕೆ ಮೇಲೆ ಆ ತಾಯಿ ಶಾರದ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೋಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ಕೊಂಡು ಬರೋದು ಪದ್ಧತಿ ಐತಿ ಅದು ಬಿಟ್ರೆ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅಂತ ನೆನಪಾಗೋದೇ ನಮಗೆ ಹೊರನಾಡು ಹೊರನಾಡು ನೋಡಲೇಬೇಕಾದ ಸ್ಥಳ ಅನ್ನಪೂರ್ಣೇಶ್ವರಿಯ ಒಂದು ಮಾಯೆ ತಿಳೀಬೇಕು ಅಂದರೆ ಅನ್ನದ ಬಗ್ಗೆ ಒಂದು ಇದು ತಿಳೀಬೇಕು ಅಂದರೆ ಬೆಲೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಭೇಟಿ ಮಾಡ್ಲೇಬೇಕು ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಲೇಬೇಕು ನಂತರ ಮುಂದೆ ಬರೋವಂಥ ಕಳಸದ ಹತ್ರ ಒಂದು ನೋಡ್ಲೇಬೇಕಾದ ಒಂದು ಸ್ಥಳ ಇದೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಆ ಸ್ಥಳದ ಹೆಸರೇನೆಂದರೆ ಅಲ್ಲಿ ಬಹಳ ಫಿಲ್ಮ್ಗಳು ಶೂಟಿಂಗ್ ನಡೀತವೆ ಬಹಳ ರಸಮಯೀ ರಮಣೀಯವಾಗಿದೆ ಸ್ಥಳ ಕಳಸ ಹೊರನಾಡು ಸೆಂಟ್ರಲ್ ಬರುತ್ತೆ ಆ ಜಾಗನೂ ನೋಡಲೇಬೇಕು ಹಾಗೇ ಬೇಕಾದಂಥ ಸ್ಥಳಗಳಿದ್ದಾವೆ ಬೇಕಾದಂಥ ದೇವಸ್ಥಾನಗಳಿದ್ದಾವೆ ನೋಡ್ಬೇಕಂದ್ರೆ ಆಗಲೇ ಕುಟುಂಬ ಸಮೇತ ಫ್ಯಾಮಿಲಿ ಸಮೇತ ಹೋಗಬೇಕು ಅಂದರೆ ಹುಬ್ಬಳ್ಳಿ ರೋಡ್ನಲ್ಲಿ ಹುಬ್ಬಳ್ಳಿ ರಸ್ತೆ ಹುಬ್ಬಳ್ಳಿ ಹೋಗುವ ಮಾರ್ಗದಲ್ಲಿ ಅಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಫೀಸ್ ಬಿಟ್ರೆ ಒಳಗೆ ಎಲ್ಲ ಡ್ರೆಸ್ಸು ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರೆ ಅಂಥ ಜಾಗ ಇದೆ ಮತ್ತೆ ದಾವಣಗೆರೆ ಹತ್ರ ಇರುವಂಥ ಹರಿಹರ ದೇವಸ್ಥಾನ ಹರಿಹರ ಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿ ಪುರಾತನ ಕವಿಗಳು ಕೆತ್ತಿದಂಥ ದೇವಸ್ಥಾನ ಅದೂ ನೋಡ್ಬೋದು ಅದು ಬಿಟ್ರೆ ದಾವಣಗೆರೆ ಸುತ್ತಮುತ್ತಲೂ ಆಗಲಿ ಚಿತ್ರದುರ್ಗದಲ್ಲಿರುವಂಥ ಕಲ್ಲಿನ ಕೋಟೆ ಮದಕರಿ ನಾಯಕರು ಆಳಿದಂಥ ಕಲ್ಲಿನ ಕೋಟೆ ಒನಕೆ ಓಬ್ಬವ್ವ ಎಲ್ಲ ಹುಟ್ಟಿದಂಥ ನಾಡು ಕಲ್ಲಿನ ಕೋಟೆ ಚಿತ್ರದುರ್ಗ ಅದಂತೂ ನೋಡ್ಲೇಬೇಕು ಕಲ್ಲಿನ ಕೋಟೆಯಲ್ಲಿ ಮದಕರಿ ನಾಯಕ ಆಳಿದಂಥ ಅವರು ಹೋರಾಡಿದಂಥ ಹೋರಾಟ ಮಾಡಿದಂಥ ಜಾಗಗಳು ಆಗಲಿ ಕೋಟೆಯಾಗಲಿ ನೋಡಬೇಕಾದ ಸ್ಥಳ ಬಿಟ್ರೆ ಹರಪನಳ್ಳಿ ತಾಲೂಕಿನಲ್ಲಿ ಬರುವಂಥ ಹುಚ್ಚಂಗಿ ದುರ್ಗಮ್ಮ ಹುಚ್ಚಂಗಿಯಮ್ಮ ಹುಚ್ಚಂಗಿ ದುರ್ಗದ ಹುಚ್ಚಂಗಿಯಮ್ಮ ದೇವಸ್ಥಾನ ಗುಡ್ಡದ ಮೇಲೆ ನಿಲ್ಲಿಸಿರತಕ್ಕಂಥ ಹುಚ್ಚಂಗಿಯಮ್ಮ ಆ ದೇವಸ್ಥಾನವೂ ನೋಡಬಹುದು ಆ ಮೇಲೆ ಜಗಳೂರು ತಾಲೂಕಿನಲ್ಲಿ ಬರುತನಂಥ ಕೊಡದ ಗುಡ್ಡ ಈರಣ್ಣ ಕೊಡದಗುಡ್ಡ ಈರಣ್ಣ ಭಾಳ ಭಯಂಕರ ದೇವಸ್ಥಾನ ಅದನ್ನೂ ನೋಡ್ಬೋದು ಮತ್ತೆ ಚಿತ್ ಸುತ್ತಮುತ್ತಲೂ ಇರ್ತಕ್ಕಂಥ ಆಮೇಲೆ ಸಿಗಂಧೂರು ಸಾಗರ ತಾಲ್ಲೂಕಲ್ಲಿ ಬರುವ ಸಿಗಂದೂರು ಸಿಗಂಧೂರು ಚೌಡೇಶ್ವರಿ ದೇವಸ್ಥಾನವೂ ನೋಡ್ಬೋದು ಚೌಡೇಶ್ವರಿ ದೇವಸ್ಥಾನ ನೋಡೋಕ್ಕೆ ಲಾಂಚ್ನಲ್ಲಿ ಹೋಗಬೇಕು ಲಾಂಚ್ ಹೋಗೋನ್ ಹೋಗ್ಬೇಕಾದ್ರೆ ಸಿಗೋವಂಥ ಸಂತೋಷ ಎಲ್ಲಿಯೂ ಸಿಗಲ್ಲ ನಮ್ಮ ಕರ್ನಾಟಕದಲ್ಲಿ ಅಂಥ ನೀರಿನ ಮುಖಾಂತರ ಹೋಗೋವಂಥ ಜಾಗ ಅಂದರೆ ಲಾಂಚ್ ಇದು ಸಿಗಂದೂರು ಅದು ಬಿಟ್ರೆ ಕೊಲ್ಲೂರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ ದಾವಣಗೆರೆ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಬೇಕಾದಂಥ ಜಾಗಗಳು ಇದ್ದಾವೆ ಹಂಪೆ ಚಿನ್ನ ಬೆಳ್ಳೀನ ಸೇರಿನಲ್ಲಿ ತೂಕ ಮಾಡಿದಂಥ ಕ್ಷೇತ್ರ ಹಂಪಿ ವಿರೂಪಾಕ್ಷ ದೇವಸ್ಥಾನ ಇದೆ ಹಂಪಿಯಲ್ಲಿ ಬೇಕಾದಂಥ ದೇವಸ್ಥಾನಗಳು ಇದೆ ಕೋಟೆ ಇದೆ ಎಲ್ಲ ನೋಡ್ಬೋದು ಪಕ್ಕದಲ್ಲೇ ಇರುವಂಥ ತುಂಗಭದ್ರ ಡ್ಯಾಮ್ ಡ್ಯಾಮ್ ನೋಡೋಕ್ಕೂ ಒಂದು ರೋಮಾಂಚನವಾಗುತ್ತೆ ಬೇಕಾದಂಥ ಜಾಗ ಇಂಥವು ಒಂದಲ್ಲ ಎರಡಲ್ಲ ಎಲ್ಲ ಊರುಗಳಲ್ಲಿ ಚೆನ್ನಗಿರಿಯಾಗಲಿ ಈ ಶಿವಮೊಗ್ಗ ಡಿಸ್ಟ್ರಿಕಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಎಲ್ಲವೂ ಬೇಕಾದಂಥ ಜಾಗಗಳಿದ್ದಾವೆ ನಾವುನಿಗೆ ನಾವು ನೋಡಿದಂತೆ ಸ್ಥಳಗಳು ಮಾತ್ರ ಇವು ಇನ್ನೂ ನಮಗೆ ಗೊತ್ತಿಲ್ದಂತೆ ಸ್ಥಳಗಳು ಬೇಕಾದಷ್ಟಿದ್ದಾವೆ ನಾವು ನೋಡಿರುವಂಥ ಸ್ಥಳಗಳನ್ನ ಹೇಳ್ತಾಯಿದ್ದೇವೆ ಅಷ್ಟೆ